ಹ್ಞೂ ಹಲೋ ರೀ ಹಾಂ ನಾವು ಪುಷ್ಪ ಮಾತಾಡುದು ರೀ ಹಾಂ ನಮ್ದು ಮ್ಯಾ ಭಾಳ ಬಂದೈತಿ ರೀ ಮತ್ತು ಕಾಲ ಕೈ ಕಾಲ ಕೈ ಎಲ್ಲಾನು ರೀ ನಂಗೆ ನಡಿಯಾಕ್ಕುನು ಬರುವಾತ್ ರೀ ಮತ್ತು ಏನು ಮಾಡ್ಬೇಕು ರೀ

ಹ್ಞೂ ರೀ ಹ್ಞೂ ಹ್ಞೂ ಅನ್ನ ಊಟ ಅನ್ನ ಊಟ ಅದು ಮಾಡ್ರಿ ನಡಿತೈತಿ ರೀ ಅದಾ ಬೇಕು ರೀ ನಮ್ಗೆ ರೀ

ಹ್ಞೂ ಏನು ರೀ ನಮ್ಗೆ ನಮ್ಗೆ ಡೇಲಿ ಶ್ ಹಾಂ ಶಂಡ್ಗಿ ರೀ ಮತ್ತು ಹಿಂಗೆ ಹಪ್ಳ ಇದೆಲ್ಲ ಬೇಕು ರೀ ಖರೀದಿ ಹಾಂ ಹಾಂ ಹಂಗ ಮತ್ತು ಯಾವಾಗ ಯಾವಾಗ ದವಾಖಾನೆ ಯಾವಾಗ ಚಾಲು ಇರ್ತೈತಿ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ಪೋನು ಪೋನ್ ನಂಬರ್ ಕೊಡೋ ಕೊಡ್ತಾರೆ ಏನು ನಾವು ಬರೋದ್ರಿ ಹಾಂ ನಂಬರ್ ಹಚ್ಬೇಕು ರೀ ಹಾಂ ಮತ್ತು ಇದ್ರ ಟೀ ಅದು ಎಷ್ಟು ಐತಿ ರೀ ಹಾಂ ಹಾಂ ಆತ್ರಿ ಹಾಂ ಹಾಂ ಎಲ್ಲ ಎಲ್ಲ ಸೇರಿಸಿ ಎಷ್ಟ್ ಆಕೈತಿ ರೀ

ರೀ ನಂಗೆ ಆ ದಿಂದಲ್ ರೀ ಹ್ಞೂ ಹ್ಞೂ ಆತು ಹಂಗಾರೆ ಕಾಲ್ ಹಚ್ತೀವ್ ರೀ